ಹಲೋ ಗೌರಮ್ಮ ಅವರೇ ಹೂವು ಬೇಕಾಗಿತ್ತು ರೀ ನಮಗಿಷ್ಟು ನಮ್ಮ ಮನೆಯಲ್ಲಿ ಒಂದು ಶುಭಕಾರ್ಯ ಇದೆ ಅಂದರೆ ಮದುವೆ ಐತಿ ಮದುವೆಗೆ ಹೂವು ಬೇಕಾಗಿದ್ದವು ಹೆಂಗ್ರಿ ಏನಾಯಿತು ಹೂವು ಮಲ್ಲಿಗೆ ಹೂವು ಮತ್ತು ಕನ್ಕಾಂಬ್ರಿ ಅವು ಇಷ್ಟು ಒಂದು ದಿನಾ ಒಂದು ನಾಲ್ಕೈದು ದಿನ ಬೇಕಲ್ಲ ಮದುವೆ ಕಾರ್ಯಕ್ಕೆ ಅದಕ್ಕೆ ದಿನಾ ಒಂದು ಹತ್ತು ಹತ್ತು ಮೊಳ ಅವನ್ನು ಕೊಡಿರಿ ಮತ್ತು ಹಂಗೆ ಸರಾ ದಂಡಿ ದೇವ್ರಿಗೆ ಬೇಕಲ್ಲ ದೇವ್ರ ಕಾರ್ಯ ಮಾಡೋಕ್ಕೆ ಅದಕ್ಕೆ ಇಷ್ಟು ಹಾಂ ತಲೆಗಿಟ್ಕೊಳೋಕ್ ಒಂದು ನಾಲ್ಕು ನಾಲ್ಕು ಮಾರು ಬೇಕು ಅವೊಂದು ಮಲ್ಲಿಗೆ ಹೂವೊಂದು ನಾಲ್ಕು ಮಾರು ಕನಕಾಂಬ್ರಿ ಒಂದು ನಾಲ್ಕು ಮಾರು ಬೇಕು ಒಂದು ಒಂಬತ್ತು ದಂಡೆ ಬೇಕು ಒಂದು ಹನ್ನೊಂದು ಸರ ಬೇಕು ಹಂಗ ಮದ್ವೆ ಜೋಡಿಗೊಂದು ಜೋಡಿ ಸರ ಬೇಕು ಮದ್ವೆ ದಿನ ಮತ್ತೊಂದಿಷ್ಟು ರೋಜ್ ಬೇಕು ಹಂಗೆ ಒಂದು ಸ್ವಲ್ಪ ಸೇವಂತ್ಗೆ ಹೂವು ಬೇಕು ಬಿಡಿ ಹೂವು ದಿನಾ ಪೂಜಾಕ್ಕೆ ಬೇಕಲ್ಲ ಕಂಕಣ ಕಟ್ಟೋಕ್ ಅದಕ್ಕೆಲ್ಲ ಹಾಂ ಆದಷ್ಟು ಬೇಗ ತರಿಸ್ರಿ ಯಾಕಂದ್ರೆ ವೇರಿ ಅರ್ಜೆಂಟ್ ಐತಿ ನಮ್ಮ ಮದುವೆ ಆದ್ರೆ ಆಗೊಲ್ಯಾಕೆ ತಗೊಳ್ರಿ ಮತ್ತೆ ಹ ರೇಟ್ ಕಾಸ್ಟ್ಲಿ ಐತೆ ಅಂದ್ರೆಯೂ ನೋಡಿ ಹಾಕ್ಯಳ್ರಿ ಒಂದಿಷ್ಟು ಕಡ್ಮೆ ಮಾಡ್ಕ್ಯಳ್ರಿ ಬಡವ್ರು ಅದಿ ನಾವು ಹಾಂ ಆಂ ಅದ ನೋಡಿ ಹಾಕ್ಯೆಳ್ರಿ ಹಾಂ ಇಪ್ಪತ್ತೈದು ರೂಪಾಯ್ಗೆ ಮೊಳ ಹಾಕ್ರಿ ಹಾಂ ಹ್ಞೂ ಸರಿ ಸರಿ ಆದ್ರೆ ಆಗೊಲ್ದ್ಯಾಕೆ ರೀ ಹಿರೇಬೀಡ್ನಾಳಾಗೆ ನಮ್ಮ ಮನೆಗ್ ತಾಂಬಂದು ಕೊಡ್ಬೇಕು ನೋಡಿರಿ ನಮ್ಮ ಮನೆ ಅಡ್ ಅಡ್ರಸ್ ಗೊತ್ತಲ್ಲ ರೀ ಅದೇರಿ ಅಡ್ರಸ್ ಗೊತ್ತಲ್ಲ ರೀ ನಮ್ಮ ಮನೆ ಅಡ್ರಸಿಗೆ ತಂದು ಕೊಡಿರಿ ಅಮೌಂಟ್ ಕೊಟ್ಟು ಕಳಿಸ್ತೀವ್ರಿ ಹ್ಞೂ ರೀ ಹೂವು ಹೂವು ಹೂವು ಬಂದಮೇಲೆ ಕೊಡ್ತೀವಿ ನೋಡಿರಿ ಅಮೌಂಟು ಹ್ಞೂ ರೀ